ಮಾರ್ಚಲ್ಲಿ ಸ್ಟಾರ್ಟಾಗಿ ಜೂನಲ್ಲಿ ಕೊನೆಗೊಳ್ಳುತ್ತದೆ ಜುಲೈ ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಅಕ್ಟೋಬರ್ ಅಕ್ಟೋಬರಲ್ಲಿ ಅಕ್ಟೋಬರಲ್ಲಿ ಚಳಿಗಾಲ ಶುರುವಾಗ್ತದೆ ಮಳೆಗಾಲ ಶುರುವಾಗ್ತದೆ ಮಳೆಗಾಲ ಶುರು ನವಂಬರ್ ಡಿಶೆಂಬರ್ ಜನವರಿ ಫೆಬ್ರವರಿ ಈ ನಾಲ್ಕು ತಿಂಗಳಲ್ಲಿ ಚಳಿಗಾಲ ಶುರು ಆಗ್ತದೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಉದಾಹರ್ಣೆ ತಿಳಿದುದು ಏನೆಂದರೆ ಚಳಿಗಾಲದಲ್ಲಿ ಒಬ್ಬ ಗಿಡ ಮರಗಳ ಸುತ್ತ ಇರುವಂಥ ಪರಿಸರ ಗಿಡ ಮರಗಳಿಗೆ ಎರಡು ಅಥವ್ ಮೂರು ದಿವಸಕ್ಕೆ ನೀರಾಕಿದರೆ ಆ ಗಿಡಗಳು ತಡೆದುಕೊಳ್ಳುತ್ತವೆ ತಿಳ್ದು ಕೊಳ್ಳತ್ತವೆ ನೀರು ಹಾಕೊ ಅವು ಬೇಗನೆ ನೀರು ಹಾಕ್ ಹಾಕುವ ಅವಶ್ಯಕತೆ ಗಿಡ್ಗಳಿಗೆ ಇರುವುದಿಲ್ಲ ಪತ್ರಹರಿತು ಪತ್ರಹರಿತುಗಳು ಆ ನೀರಿನಲ್ಲಿ ಬಿಡುಗಡೆಯಾಗುತ್ತದೆ ಬೇಸಿಗೆ ಕಾಲದಲ್ಲಿ ದಿನಕ್ಕೆ ಎರಡು ಬಾರಿ ಹಾಕಿದರೂ ಕೂಡ ಬೇಗನೆ ಬಿಸಿಯಾಗಿ ಬತ್ತಿಹೋಗುತ್ತದೆ ಬತ್ತಿಹೋಗುತ್ತದೆ ಬೇಸಿಗೆ ಕಾಲ ಚಿ ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಬಹಳಷ್ಟು ಇರುವುದಿಲ್ಲ ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆ ಬಹಳ ಅವಶ್ಯಕತೆವಾಗಿರುತ್ತದ ಉದಾಹರಣೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಸಿಲು ಅತೀ ಹೆಚ್ಚು ಬಿಸಿಲು ಕಾಣುತ್ತದೆ ಇಲ್ಲಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅತೀ ಹೆಚ್ಚು ನೀರಿನ ಅವಶ್ಯಕತೆ ಭಾಳ ತುಂಬ ಇದೆ ಚಿಕ್ಕಮಂಗ್ಳೂರು ಕೊಡಗು ಸೈ ಕಡೆ ಎಲ್ಲ ಬಿಸಿಲಿನ ವಾತಾವರಣ ಕಡಿಮೆ ಇದರಿಂದ ಆ ಕಡೆ ಎಲ್ಲ ನೀರಿನ ಕೊರತೆ ಕಡಿಮೆ ಇರುತ್ತದೆ ಈ ಮಳೆಗಾಲ ಬೇಸಿಗೆ ಕಾಲದಲ್ಲಿ ನೀರು ನೀರು ಆವಿ ಆವಿಯು ಆವಿಯಾಗಿ ಹೋಗಿ ನೀರಿನ ಕೊರತೆ ಭಾಳ ವೇಗವತ್ ಸಸಿಗಳು ಕೂಡ ಬಾಡಿ ಹೋಗುವ ಸಾಧ್ಯತೆ ಇರುತ್ತದ ಈ ಟೈ ಈ ಟೈಮಿನಲ್ಲಿ ಸಸ್ಯಗಳಿಗೆ ಬಹಳ ನೀರಿನ ಅವಶ್ಯಕತೆ ಬೇಕಾಗಿರುತ್ತದೆ ಸಸ್ಯಗಳಿಗೆ ನೀರಿಲ್ಲದೆ ನೀರು ಮತ್ತು ಆಗ ಸೂರ್ಯನ ಕಿರಣ ಇವೆರಡು ಇಲ್ಲದೆ ಸಿ ಸಸ್ಯಗಳು ಬೆಳೆಯಲು ಸಾಧ್ಯವಿಲ್ಲ ಉದಾಹರ್ಣೆ ಬತ್ತವು ಏನು ಬತ್ತ ಬತ್ತವು ಎನೀಟೈಮ್ ನೀರು ಬೇಕು ಯಾವಾಗಲು ನೀರಿನ ಅವಶ್ಯಕತೆ ಇದ್ದೇ ಇರುತ್ತದೆ ಅಥವಾ ಒಂದು ದಿನ ನೀರು ಇಲ್ಲ ಅಂದರೆ ಒಣಗಿ ಹೋಗುವ ಸಾಧ್ಯತೆ ಇರುತ್ತದೆ ಬತ್ತವು ಆರು ತಿಂಗಳಲ್ಲಿ ಆರು ತಿಂಗಳು ಕೂಡ ನೀರಿನ ನೀರು ಅವಶ್ಯಕತೆ ಭಾಳ ಇರ್ತದೆ ನೀರು ಹೊಂಡ ಅಥ್ವ ನಾವು ನೀರನ್ನು ಯಾವಾಗಲು ಸ್ಟಾಕ್ ಮಾಡಿ ಸ್ಟಾಕ್ ಮಾಡಿತ ಸ್ಟಾಕ್ ಮಾಡಿ ಇಡಬೇಕು ನೀರು ಇಲ್ಲದೆಂದರೆ ಅದು ಒಣಗಿ ಹೋಗುತ್ತದೆ ಉದಾಹರ್ಣೆ ಇನ್ನು ಒಂದು ತಿಳಿಸುದೆಂದರೆ ಮುಖ್ಯವಾಗಿ ನೀರು ನೀರು ಇರು ನೀರು ಇದ್ದರೆ ಮಾತ್ರ ಬೆಳೆಯುವ ಬೆಳೆಯುವ ಸಸ್ಯ ಸಸ್ಯ ಯಾವುದೆಂದರೆ ಮೆಣಸಿನಕಾಯಿ ಮೆಣಸಿನಕಾಯಿಯು ನೀರು ಇಲ್ಲದೆ ಬೆಳೆಯೋದೆ ಇಲ್ಲ ಅದು ನೀರು ಎರಡು ಅಥವಾ ಮೂರು ಅಥವ ಎರಡು ದಿವಸಕ್ಕೆ ಒಂದು ಬೇರೆ ನೀರನ್ನು ಬಿಡಲೇ ಬೇಕು ನೀರು ಇಲ್ಲದಿದ್ರೆ ಅದು ಬೆಳೆಯಲು ಕಷ್ಟ ಸಾಧ್ಯ ಉದಾಹರ್ಣೆ ಜೋಳ ಜೋಳವು ಮೂರು ಹದಿನೈದು ಇಪ್ಪತ್ತು ದಿನಕ್ಕೆ ಅಥವಾ ಇಪ್ಪತೈದು ದಿನಕ್ಕಾದರೂ ಕೂಡ ನೀರು ಬಿಟ್ಟರೆ ಸಸ್ಯವು ಅದುಕ್ಕೆ ನೀರು ಸಸ್ಯ ನೀರನ್ನು ಹಿಡಿದಿಟ್ಟುಕೊ ನೀರಿಲ್ಲದೆ ಬದುಕುವ ಶಕ್ತಿ ಅದಕ್ಕೆ ಇರುತ್ತದೆ ಮೆಣಸಿನಕಾಯಿಯು ನೀರು ಎರಡು ಅಥವ ಮೂರು ದಿನಕ್ಕೆ ಯಾವಾಗಲು ನೀರಿನ ಅವಶ್ಯಕತೆ ಇದ್ದೇ ಇರುತ್ತದೆ ನೀರು ಇಲ್ಲದಿದ್ದರೆ ಮೆಣಸಿನಕಾಯಿಯು ಬಿಸಿಲಿನ ವಾತಾವರಣಕ್ಕೆ ಬಿಸಿಲಿನ ವಾತವರಣಕ್ಕೆ ಒಣಗಿ ಹೋಗುವ ಸಾಧ್ಯತೆ ಬಾಳ ಇರುತ್ತದೆ ಸುತ್ತಮುತ್ತ ಇರುವ ಗಿಡಗಳಿಗೆ ನೀರಿನ ಅವಶ್ಯಕತೆ ಭಾಳ ಮುಖ್ಯವಾದದ್ದು ನೀರಿನ ಅವಶ್ಯಕತೆ ಇಲ್ಲದಿದ್ದರೆ ಗಿಡ ಮರಗಳು ಬಾಡಿ ಹೋಗುವ ಸಾಧ್ಯತೆ ಇರುತ್ತದೆ ನಾವು ಉದಾಹರ್ಣೆ ಚಳಿಗಾಲದಲ್ಲಿ ನೀರನ್ನು ಭಾಳ ಚು ಬಹಳ ಬಳಸುವುದಿಲ್ಲ ಚಳಿಗಾಲದಲ್ಲಿ ಅಂದರೆ ಮಿತಕರವಾಗಿ ಬಳಸುತ್ತೇವೆ ಬೇಸಿಗೆ ಕಾಲದಲ್ಲಿ ಯಾವಾಗಲು ನೀರನ್ನು ಬಳಸಲೇ ಬೇಕು ಇಲ್ಲದಿದ್ದರೆ ಸಸ್ಯಗಳು ಒಣಗುವ ಸಾಧ್ಯತೆ ಇರುತ್ತದೆ ಮಳೆಗಾಲದ ಮಳೆಗಾಲದಲ್ಲಿ ಅತೀ ಹೆಚ್ಚು ನೀರು ಹಾಕೋದರಿಂದ ಗಿಡವು ಗಿಡದ ಬೇರುಗಳು ಕೊಳೆತು ಅಥವಾ ಸುಟ್ಟು ಹೋಗುವ ರೀತಿಯಲ್ಲಿ ಕಾಣಿಸುತ್ತೆ ಸಸ್ಯಗಳನ್ನು ಮಿತಕರವಾಗಿ ಬಳ ಬೆಳೆಸೋದರಿಂದ ಸ್ವಲ್ಪ ಮಟ್ಟಿಗೆ ನೀರು ಫಿಫ್ಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೀರು ಇದೆ ಸಿಕ್ಸ್ಟಿ ಫೋರ್ ಫ್ ಸಿಕ್ಸ್ಟಿ ಫರ್ಸೆಂಟ್ ಬಿಸಿಲು ಮತ್ತು ಫಾರ್ಟಿ ಪರ್ಸೆಂಟ್ ನೀರು ಇರಲೇ ಬೇಕು ಫಿಫ್ಟಿ ಪರ್ಸೆಂಟ್ ಬಿಸ್ಲು ಅಥವ ಫಿಫ್ಟಿ ಪರ್ಸೆಂಟ್ ನೀರು ಇದ್ರು ಕೂಡ ಸಸ್ಯವು ಬೆಳೆಯಲು ಸಾಧ್ಯವಾಗುತ್ತದೆ ನೀರು ಬಿಸಿಲು ಇವೆರಡು ಕಾರಣದಿಂದ ಬಿಸಿಲು ಇಲ್ಲದಿದ್ದರೆ ಸಸ್ಯವು ನೀರು ಅತೀ ಹೆಚ್ಚು ನೀರು ಬಳ್ಸೋದರಿಂದ ಸಸ್ಯವು ಹಾಳಾಗ್ಹೋಗುದು ಅತೀ ಹೆಚ್ಚು ಬಿಸಿಲು ಇದ್ದರು ಈ ಇದ್ದರೆ ಸಸ್ಯವು ಕೂಡ ಹಾಳಾಗ್ಹೋಗುದು ಮೀಡಿಯಂ ಎರಡು ಒಂದೇ ಸಮ ರೀತಿಯಲ್ಲಿ ಬಿಸಿಲು ಅಥ ಅತವಾ ಮಳೆ ಎರಡನ್ನು ಸಮಾನ ರೀತಿಯಲ್ಲಿ ಗಿಡವನ್ನು ಬೆಳೆಸಿದರೆ ಗಿಡವು ಬೇಗ ಬೆಳೆಯುತ್ತದೆ ಹಾಗು ಪೌಷ್ಠಿಕಾಂಶಗಳನ್ನು ಹೊಂದಿರುತ್ತದೆ ಪೌಷ್ಠಿಕಾಂಶ ಹೊಂದುತ್ತದೆ ಈ ಗಿಡ ಮರಗಳು ಯಾ ಬಿಸಿಲಿನಲ್ಲಿ ಬೆಳೆಯದಿದ್ದರೆ ಭಾಳ ಈಗ ಆಳವಾಗಿ ಹೋಗುತ್ತವೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಕಾಯಿ ಚಳಿಗಾಲ್ಲಿ ಗಿಡಗಳು ಬೇಗ ಬೆಳೆಯುತ್ತವೆ ಏಕೆಂದರೆ ಮುಂಜಾನೆ ಹೊತ್ತಿನಲ್ಲಿ ಮಂಜಿನ ಮಂಜು ಇರುತ್ತದೆ ಆ ಮಂಜಿನಲ್ಲಿ ಇರುವಂಥ ಆ ನೀರು ಹನಿಗಳು ಕೂಡ ಸಸ್ಯಕ್ಕೆ ನೀರಿನ ಅವಶ್ಯಕತೆ ಒದಗಿಸುತ್ತದೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಬೆಳೆಯುವ ಸಾಧ್ಯತೆ ಇರ್ತದೆ ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ನೀರಿನ ಅವಶ್ಯಕತೆ ಮಾನವನೇ ಮಾನವನ ನಿರ್ಮಿತ ಸಸ್ಯಗಳಾಗುತ್ತವೆ ಬೇಸಿಗೆ ಕಾಲದಲ್ಲಿ ಮಾನವನ ಅವಶ್ಯಕತೆ ಇರುವುದಿಲ್ಲ ಬೇಸ್ಗೆದಲ್ಲಿ ಮಾನವ ನಿರ್ಮಿತ ಅವಶ್ಯಕತೆ ಇದೆ ಅಲ್ಲಿ ಚಳಿಗಾಲದಲ್ಲಿ ಮಳೆಗಾಲ ಮಾನವನಿಗೆ ನಿರ್ಮಿತ ಅವಕಾಶ ಇರುವುದಿಲ್ಲ ಮಾನವನೇ ಬೆಳೆಸುವ ಅವ ಅವಕಾಶವು ಕೂಡ ಅತೀ ಹೆಚ್ಚು ಇರೋದಿಲ್ಲ ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಮಾನವನು ಮಾನವ ಮಾನವನೇ ಬೆಳೆಯ ಬೆಳೆಸಬೇಕು ಅವನು ಕಾಳಜಿವಹಿಸಬೇಕು ಏಕೆಂದರೆ ಮೆಣಸಿನಕಾಯಿ ಸಸ್ಯವನ್ನು ಒಂದು ಮಗು ಥರ ನೋ ನೋಡಿಕೊಳ್ಳಬೇಕು ಮಗೂನ ನಾವು ಮನೆಯಲ್ಲಿರುವಂಥ ಮಗುವನ್ನು ಹೇಗೆ ಪಾಲನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಮೆಣಸಿನಕಾಯಿ ಬೆಳೆಯೋದನ್ನು ಕೂಡ ಮಗೂನ ಥರ ಪಾಲನೆ ಮಾಡಬೇಕು ಇಲ್ಲದಿದ್ದರೆ ಅದು ಹಾಳಾಗಿ ಹೋಗುವ ಸಾಧ್ಯತೆ ಇರುತ್ತದೆ ಅದಕ್ಕೆ ತಕ್ಕಂಥ ಗೊಬ್ಬರಗಳನ್ನು ಗೊಬ್ಬರ ಬಳಸಬೇಕು ಅತೀ ಹೆಚ್ಚು ಪೌಷ್ಠಿಕಾಂಶ ಗೊಬ್ಬರನ್ನು ಬಳಸೋದರಿಂದ ಪೌಷ್ಠಿಕಾಂಶ ಗಿಡ ಮರಗಳನ್ನು ಬೆಳೆಯುತ್ತವೆ ನಾವು ಅತೀ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸೋದ್ ಅತೀ ಹೆಚ್ಚು ರಾಸಾಯನ ಗೊಬ್ಬರ ಬಳಸಿದರೆ ಆ ಪೌಷ್ಠಿಕಾಂಶಗಳು ಕಡಿಮೆ ಆಗುತ್ತದೆ ಉದಾಹರ್ಣೆ ಅದು ನಾವು ರಾಸಾಯನಿಕ ವಸ್ತುಗಳನ್ನು ಹಾಕಿ ತಯಾರಿಸುವ ಪೌಷ್ಠಿಕಾಂಶಗಳ್ನು ಬಳಸುವುದು ಅನ್ನು ಕಡಿಮೆ ಮಾಡಬೇಕು ಉದಾಹರ್ಣೆ ನಾವು ನಾವು ತಯಾರ್ಸುವಂಥ ನಾವು ನಮ್ಮಲ್ಲಿರುವಂಥ ಹಸುವಿನ ಹಸುವಿನ ಗೊಬ್ಬರ ಆಗಬಹುದು ಅಥವಾ ಕುರಿ ಗೊಬ್ಬರ ಆಗಬಹುದು ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಹಾಕೋದರಿಂದ ಪೌಷ್ಠಿಕಾಂಶ ಸಹ ಹೆಚ್ಚಾಗುತ್ತದೆ ಬೆಳೆಗಳು ಕೂಡ ಬೇಗ ಬೆಳೆಯುವ ಸಾಧ್ಯತೆ ಇರುತ್ತದೆ ಪೌಷ್ಠಿಕಾಂಶ ಹೆಚ್ಚಾದರೆ ಮಾನವನಿಗೆ ಭಾಳ ಮುಖ್ಯವ ಬಹಳ ಸದೃಢವಾಗಿರುತ್ತದೆ ಸದೃಢವಾಗಿರ್ತ್ತದೆ ಬೇಸಿಗೆ ಕಾಲದಲ್ಲಿ ಹಾಗು ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲಲ್ಲಿ ಸಸ್ಯಗಳನ್ನು ಸಸ್ಯಗಳನ್ನು ಬಹಳ ರೀತಿಯಿಂದ ನೋಡಿಕೊಳ್ಳಬೇಕು ಚಳಿಗಾಲದಲ್ಲಿ ಅವಶ್ಯಕತೆ ಕಡಿಮೆ ಬೇಕಾಗುತ್ತದೆ ಮಳೆಗಾಲದಲ್ಲಿ ಅವಶ್ಯಕತೆ ಇರುವುದಿಲ್ಲ ಆದರೆ ಬೇಸಿಗೆ ಕಾಲದಲ್ಲಿ ಅವಕಾ ಅವಶ್ಯಕತೆ ಭಾಳ ಮುಖ್ಯವಾಗಿ ಇರುತ್ತದೆ